ನಮ್ಮ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವ ಹಕ್ಕಿಗಳು ಯಾವುದೆಂದರೆ ಗುಬ್ಬಚ್ಚಿಗಳು ನವಿಲುಗಳು ಹಾಗೂ ಗಿಣಿಗಳು ಮುಂತಾದ ಹಲವಾರು ಪಕ್ಷಿಗಳು ಹಾಗೂ ಪಕ್ಷಿಗಳು ಬಹುತೇಕ ಸಂಚಾರಿಯನ್ನು ಬಯಸುತ್ತವೆ ಹುಳಗಳನ್ನು ತಿನ್ನುತ್ತವೆ ಅವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹಾರಾಡುತ್ತವೆ ಇವುಗಳು ಪ್ರಮುಖ ಅಂಶಗಳು ನಿಷ್ಕ ಲಕ್ಷಣಗಳು ನಿರೋದನಿ ಸಹಜವಾಗಿ ಹಾರಾಟ ಸೇರಿದಂತೆ ಅನೇಕ ಉದ್ದೇಶಗಳನ್ನು ಪೂರೈಸುತ್ತವೆ ಇವುಗಳಿಗೆ ಕೊಕ್ಕುಗಳು ಇರುತ್ತದೆ ಹಾಗೂ ಇವು ಅದರಿಂದಲೇ ಆಹಾರವನ್ನು ತಿನ್ನುತ್ತದೆ ಗುಬ್ಬಚ್ಚಿಯು ಗುಬ್ಬಚ್ಚಿಯ ಕೂಗುಗಳು ಬಹಳ ಸೊಗಸಾಗಿರುತ್ತದೆ ಗುಬ್ಬಚ್ಚಿಯ ಕೂಗುಗಳನ್ನು ಎಲ್ಲರೂ ಇಷ್ಟಪಡುತ್ತಾರೆ ಅದು ಈ ನೆಟ್ವರ್ಕ್ಗಳಿಂದ ಅವುಗಳು ಅವುಗಳ ಸಂಖ್ಯೆಯು ಕಡಿಮೆಯಾಗುತ್ತದೆ ಆದ್ದರಿಂದ ನಾವು ಫೈವ್ ಜಿ ಫೋರ್ ಜಿ ನೆಟ್ವರ್ಗಳನ್ನು ಕಡಿಮೆ ಬಳಸಬೇಕು ಹಾಗೂ ಹಾಗೂ ಗುಬ್ಬಚ್ಚಿಗಳು ಬಹಳ ಸೊಗಸಾಗಿ ಕೂಗುತ್ತವೆ ಅವುಗಳನ್ನು ಸಾಕುವುದು ಸುಲಭ ನನಗೆ ಇಷ್ಟವಾದ ಪಕ್ಷಿಯು ಗಿಣಿ ಮತ್ತು ಗುಬ್ಬಚ್ಚಿ ಗುಬ್ಬಚ್ಚಿಗಳು ಏಕೆಂದರೆ ನಮ್ಮ ಊರು ಗುಬ್ಬಿ ಗುಬ್ಬಿ ಇಲ್ಲಿ ಮೊದಲಿನಿಂದಲೂ ಗುಬ್ಬಚ್ಚಿಗಳನ್ನು ಜಾ ಭಾರೀ ಸಂಖ್ಯೆಯಲ್ಲಿ ನೋಡುತ್ತಿದ್ದೆ ಹಾಗೂ ನಾನು ದೊಡ್ಡವನಾದ ನಂತರ ಇಲ್ಲಿ ಗುಬ್ಬಚ್ಚಿಗಳ ಸಂಖ್ಯೆ ಕಡಿಮೆಯಾಗಿದೆ ಇವುಗಳನ್ನು ಸಂರಕ್ಷಿಸಬೇಕು ಎಂದರೆ ನಾವು ಮೊಬೈಲ್ಗಳನ್ನು ಕಡಿಮೆ ಯೂಸ್ ಮಾಡಬೇಕು ಈ ನೆಟ್ವರ್ಕ್ ಆ್ಯಂಟಿನಗಳಿಂದ ಅವುಗಳು ಅವುಗಳ ಜನ ಜನಾಂಗವು ಕಡಿಮೆಯಾಗುತ್ತಿದೆ ಹಾಗೂ ಗಿಣಿಗಳು ಗಿಣಿಗಳ ಸಂರಕ್ಷಣೆಯನ್ನು ನಾವು ಅತಿ ಹೆಚ್ಚು ಮಾಡಬೇಕು ಏಕೆಂದರೆ ಅವುಗಳು ಮಾತನಾಡು ಮಾತನಾಡುತ್ತವೆ ಕೂಡ ಅವು ಅವುಗಳ ಕೊಕ್ಕು ಹಾಗೂ ಅವರ ಅದರ ಮೈಬಣ್ಣವು ತುಂಬ ಚೆನ್ನಾಗಿ ಇದೆ ಇವುಗಳು ಇವುಗಳು ಇವು ಇವುಗಳು ಉಷ್ಣಾಂಶಗಳಿಂದ ತಾಪಮಾನದಿಂದ ಇವುಗಳು ಸಾಯುತ್ತವೆ ಆದ್ದರಿಂದ ಇವುಗಳಿಗೆ ನೀರನ್ನು ನೀಡಿ ಹಾಗೂ ಒಳ್ಳೆಯ ವಾತಾವರಣವನ್ನು ಹೊಂದಿರಬೇಕು